ಈ ದಿನ ನಾನು ಗ್ರಾಮಾಂತರ ಜಿಲ್ಲೆ ಅಂತಂದ್ರೆ ನಮ್ಮ ಒಂದು ಪಾಚುಗಾನ ಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಫೀಲ್ಡ್ನಲ್ಲಿ ಅಂದರೆ ಫೀಲ್ಡ್ ಅಂದರೆ ಏನು ಗ್ರೌಂಡ್ ಆ ಗ್ರೌಂಡ್ನಲ್ಲಿಯೇ ಎಲ್ಲ ಥರದ ಅನುಕೂಲಗಳನ್ನು ಮಾಡಿ ಕ್ರೀಡೆಗಾಗಿ ಅವ್ನಿಸಿದ್ರು ಅಲ್ಲಿರು ಅಲ್ಲಿರುವಂಥ ಹಳ್ಳಿ ಹಳ್ಳಿ ಜನಗಳು ಅಂದರೆ ಹಳ್ಳಿಗಳಲ್ಲಿರುವಂತಹ ಶಾಲೆಗಳಲ್ಲೆಲ್ಲ ಅಲ್ಲಿ ಕರೆಸಿ ಅಲ್ಲಿ ಕ್ರೀಡೆಗಳಿಗೆ ಅವ್ರನ್ನು ಉತ್ತೇಜಿಸಿದರು ಈ ಒಂದು ಕ್ರೀಡೆಯಲ್ಲಿ ಎಲ್ಲ ಥರದ ವರ್ಗದವರು ಎಲ್ಲ ಥರದ ಹುಡುಗರು ದೊಡ್ಡವರು ಎಲ್ಲರೂ ಪಾಲ್ಗೊಂಡಿದ್ದರು ಅಲ್ಲೆಲ್ಲ ಇರುವಂಥ ಗ್ರಾಮಾಂತರ ಜಿಲ್ಲೆಯಲ್ಲಿರುವಂಥ ಅಕ್ಕ ಪಕ್ಕ ಹಳ್ಳಿಗಳವ್ರೆಲ್ಲರ್ನ ಮೆಂಬರ್ಸು ಪ್ರೆಸಿಡೆಂಟುಗಳು ಬೇಕಾದಷ್ಟು ಜನಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲನೂ ಅಲ್ಲಿ ಪಾಲ್ಗೊಂಡು ಈ ಕ್ರೀಡೆಗಳಲ್ಲಿ ಪಾಲ್ಗೊಂಡಿದ್ದರು ಈ ಕ್ರೀಡೆಗಳಲ್ಲಿ ಪಾಲ್ಗೊಂಡಾಗ ಮಕ್ಕಳಿಗೆ ಉತ್ತೇಜನವನ್ನು ಕೊಟ್ಟರು ಓಡುವಾಗ ಓಡಿ ಓಡಿ ಓಡಿ ಅಂತ ಹೇಳಿದ್ರು ಅವರಿಗೆ ಉತ್ತೇಜನವನ್ನು ಕೊಟ್ಟು ಲಾಂಗ್ ಜಂಪಿಂಗ್ ಹೈ ಜಂಪಿಂಗ್ ಕ್ರಿಕೆಟ್ಟು ವಾಲಿಬಾಲು ಕಬ್ಬಡ್ಡಿ ಇಂಥ ಒಂದು ಆಟಗಳಲ್ಲಿ ಕ್ರೀಡೆಗಳಲ್ಲಿ ನಮ್ಮ ಒಂದು ಜನ ಗ್ರಾಮಾಂತರ ಜನಗಳೆಲ್ಲ ಕೊಡೋ ಅವರಲ್ಲಿ ಬೆರೆತು ಅದನ್ನೆಲ್ಲ ಅವರು ನೋಡಿ ಆನಂದವನ್ನು ಪಟ್ಟರು ಕ್ರೀಡೆಗಳಿಂದಲೇ ಜನಗಳಿಗೆ ಏನಾಗುತ್ತೆ ಅಂದರೆ ಸಮುದಾಯ ಭವನವನ್ನು ಅವ್ರೊಂಥರ ಸಮುದಾಯದಲ್ಲಿ ಒಟ್ಟುಗೂಡ್ತಾರೆ ಒಬ್ಬರಿಗೊಬ್ರು ಒಬ್ಬರಿಗೊಬ್ರು ಸೇರ್ತಾರೆ ಎಲ್ಲೋ ಒಂದು ಕಡೆ ಗ್ರಾಮಾಂತರದಲ್ಲಿರ್ತಾರೆ ಯಾವುದೋ ಹಳ್ಳಿಯಲ್ಲಿರ್ತಾರೆ ಆ ಹಳ್ಳಿಯವರೆಲ್ಲ ಬಂದು ಈ ಹಳ್ಳಿಯಲ್ಲಿ ಸೇರಿದಾಗ ಆಯಾ ಮಕ್ಕಳೆಲ್ಲರೂ ಯಾವಾಗೋ ಸೇರಿರೋರು ಶಾಲೆಗಳಲ್ಲಿ ಇವರನ್ನ ಬಿಟ್ಟೋಗಿರೋರು ಕೂಡ ಅಲ್ಲಿ ಸೇರಿ ಸ್ನೇಹಿತರೆಲ್ಲ ಸೇರ್ತಾರೆ ಹುರುಪು ಉಲ್ಲಾಸದಿಂದ ಒಳ್ಳೆ ಮನೋರಂಜನೆ ಚಟುವಟಿಕೆಗಳನ್ನ ನಡೆಸಿ ಎಲ್ಲರಿಗೂ ಖುಷಿ ಕೊಡ್ತಾರೆ ಅವರೂ ಖುಷಿ ಪಡ್ತಾರೆ ಇಂಥ ಒಂದು ನಾನಾ ಒಂದು ಕಾರ್ಯಕ್ರಮಗಳನ್ನು ಹಮ್ಕೊಳ್ಳೋಕ್ಕೆ ಕ್ರೀಡೆಗಳನ್ನೋದು ಕ್ರೀಡೆಗಳಲ್ಲಿ ಕೆಲವು ಜನಪ್ರಿಯ ಸ್ಥಳಗಳಲ್ಲಿ ಕ್ರೀಡೆ ನಡೆಯುತ್ತೆ ಅಂದರೆ ಜನಪ್ರಿಯೆ ಎನ್ನುವುದೆ ಇಲ್ಲ ಗ್ರಾಮಾಂತರಗಳಲ್ಲಿ ಎಲ್ಲೋ ಒಂದು ಕಡೆಗೆ ದೊಡ್ಡ ಒಂದು ಫೀಲ್ಡನ್ನು ರೆಡಿ ಮಾಡಿ ಅವ್ರ ರಾತ್ರಿ ಹಗಲು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಅವ್ನಿಸ್ಕೊಂಡು ಆ ಜಾಗದಲ್ಲಿ ಎಲ್ಲರನ್ನೂ ಕರೆಸಿ ಕ್ರೀಡೆಗಳಿಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಆ ಅವಕಾಶದಿಂದ ಈ ಮಕ್ಕಳಿಗೆ ಗ್ರಾಮಾಂತರ ಮಕ್ಕಳು ಶಾಲೆಗಳಿಂದ ಬಂದವ್ರಿಗೆಲ್ಲ ಕೂಡ ಬಹಾಳಾನೇ ಆನಂದ ಆಗುತ್ತೆ ಖುಷಿ ಆಗುತ್ತೆ ಬಹಳ ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಇಡ್ತಾರೆ ಏನೆಂದ್ರೆ ಐಸ್ ಕ್ರೀಮ್ ಬಂದಿರುತ್ತೆ ಒಂದು ಮಿಶ್ಚರ್ ಬಂದಿರುತ್ತೆ ಬೇಕಾದಷ್ಟು ತಿನ್ ಬೇಕಾದಷ್ಟು ತಿನ್ನುವಂಥ ವಸ್ತುಗಳು ಅವರಿಗೆ ಅಲ್ಲಿ ಸಿಗುತ್ತೆ ಅದನ್ನು ತಿಂದು ಆನಂದಪಟ್ಟು ಆ ಗ್ರಾಮಗಳಲ್ಲಿ ಅವರು ಆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಆನಂದವನ್ನು ಪಡೀತಾರೆ ಮತ್ತು ಖುಷಿಯಾಗಿ ಒಂದು ಗೆದ್ದವರಿಗೆ ಒಂದು ವೇಳೆ ಒಂದು ಕಬಡ್ಡಿಯಲ್ಲಿ ಈ ಸ್ಕೂಲಿಂದ ಆ ಸ್ಕೂಲವರು ಬರ್ತಿರ್ತಾರೆ ಅವರಲ್ಲಿ ಯಾವುದೋ ಒಂದು ಶಾಲೆಯವರು ಗೆದ್ದಾಗ ಅವರು ಖುಷಿಯಾಗ್ಬಿಡುತ್ತೆ ಅಲ್ಲಿ ಅವರು ಪ್ರೈಜನ್ನು ತಗೊಂಡಿರ್ತಾರೆ ಯಾರಿಂದ ಒಳ್ಳೆ ದೊಡ್ಡ ವ್ಯಕ್ತಿಗಳಿಂದ ಮೆಂಬರುಗಳಿಂದ ಆ ಊರು ಮೆಂಬರ್ಸ್ ಇರ್ಬೋದು ಅಥವಾ ಪ್ರೆಸಿಡೆಂಟ್ ಇರ್ಬೋದು ಅಂಥವ್ರಿಂದ ಅವರು ಆ ಪ್ರೈಜನ್ನು ಪಡೆದಿರ್ತಾರೆ ಫೋಟೋಗಳೆಲ್ಲ ತೆಗೆದಿರ್ತಾರೆ ಅವ್ರಿಗೆ ಭಾಳ ಖುಷಿಯಾಗುತ್ತೆ ಜೀವನದಲ್ಲಿ ಅದನ್ನು ಅವರು ಯಾವತ್ತಿಗೂ ಅವರು ದೊಡ್ಡವರಾದರೂ ಕೂಡ ಸರಿ ಈ ಕ್ರೀಡಾ ಕಾರ್ಯಕ್ರಮಗಳನ್ನು ಮರೆಯೋದಕ್ಕೆ ಆಗಲ್ಲ ಅಂಥ ಒಂದು ಅವರಿಗೆ ಪ್ರೈಜುಗಳನ್ನು ಅವಾರ್ಡುಗಳನ್ನು ಅಂದರೆ ಪ್ರಶಸ್ತಿ ಪತ್ರಗಳನ್ನು ಕೊಟ್ಟಿರ್ತಾರೆ ಈ ಒಂದು ಪತ್ರಗಳಿಂದಲೂ ಅಷ್ಟೇ ಆ ಒಂದು ಗ್ರಾಮಾಂತರಗಳಲ್ಲಿ ಮಕ್ಕಳಿಗೆ ಬಹಳ ಆನಂದ ಆಗುತ್ತೆ ಅವರ ತಂದೆ ತಾಯಿಗಳಿಗೂ ಆನಂದ ಆಗುತ್ತೆ ಎಲ್ಲರೂ ಪಾಲುಗೊಂಡು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾರೆ ಇದಕ್ಕೆ ಕ್ರೀಡೆಗೆ ಗ್ರಾಮಾಂತರದಲ್ಲೂ ನಡೆಯುತ್ತೆ ಹಳ್ಳಿಗಳಲ್ಲೂ ನಡೆಯುತ್ತೆ ಟೌನ್ಗಳಲ್ಲೂ ನಡೆಯುತ್ತೆ ಆದರೆ ಹಳ್ಳಿಯಲ್ಲಿ ಬಹಳ ಪ್ರಾಮುಖ್ಯವಾಗಿ ನಡೆಯುತ್ತೆ ಬಹಳ ಸಂತೋಷ ಪಡ್ತಾರೆ